ಕುಟುಂಬದಲ್ಲಿ ಯಾರಾದರು ಅಸ್ವಸ್ಥರಿದ್ದರೆ ಅವರಿಗೆ ಹೆಚ್ಚಾಗಿ ಅಕ್ಕಿ ಗಂಜಿ ರಾಗಿ ಗಂಜಿ ಪಾ ಸ ಲಿಂಬೆ ಹಣ್ಣಿನ ಪಾನಕ ಹಣ್ಣುಗಳು ತರಕಾರಿ ರಸ ಅಲ್ಲದೇ ತೆಂಗಿನ ಕಾಯಿಯ ನೀರು ಇವುಗಳನ್ನು ಕೊಡುತ್ತೇವೆ